ನಮಸ್ಕಾರ ಸರ್ ನಾನು ಗೀತಾ ಅಂತ ಮಾತಾಡೋದು ನಾನು ನಿಮ್ಮ ಅಂಗಡಿಯಲ್ಲಿ ಒಂದು ಅಂಗಿಯನ್ನು ಖರೀದಿ ಮಾಡಲು ಆರ್ಡರನ್ನು ಕೊಟ್ಟಿದ್ದೆ ಕಾರಣಾಂತರಗಳಿಂದ ನಾನು ಆರ್ಡರನ್ನು ಕ್ಯಾನ್ಸಲ್ ಮಾಡಿದ್ದೀನಿ ನಾನು ಕ್ಯಾನ್ಸಲ್ ಮಾಡಿದಾಗ ನೀವು ನನಗೆ ಅಮೌಂಟನ್ನು ಹಿಂತಿರುಗಿಸುತ್ತೀನಿ ಹಿಂಪಾವತಿ ಮಾಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಆದರೆ ಇದುವರ್ಗೂ ನನಗೆ ಅಮೌಂಟು ಹಿಂಪಾವತಿ ಮಾಡಿಲ್ಲ ಯಾವ ಕಾರಣಕ್ಕೋಸ್ಕರ ಮಾಡಿಲ್ಲ ಆದಷ್ಟು ಬೇಗ ನಮ್ಮ ಹಣವನ್ನು ನನಗೆ ಹಿಂತಿರುಗಿಸಿ ಕೊಡಬೇಕು ಮರುಪಾವತಿ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ ಸರ್ ನಾವು ಏನಾದರೂ ರಾಂಗ ಇನ್ಫಾರ್ಮೇಶನ್ ರಾಂಗ್ ಏನಾದರೂ ಹೇಳಿದ್ರೆ ದಯಮಾಡಿ ತಿಳಿಸಿಕೊಡಿ ಕರೆಕ್ಟಾದ ಮಾಹಿತಿಯನ್ನು ತಗೊಂಡು ನಮ್ಮ ಅಮೌ ಹಣವನ್ನು ನಮಗೆ ಹಿಂತಿರುಗಿಸಿ